ಗ್ರಾಮಗಳಲ್ಲೂ ಕೂಡ ಅಲ್ಲಿನ ಜನರು ಕ್ರೀಡೆ ಆಡ್ತಾರೆ ಅದೇ ರೀತಿ ನಗರಗಳಲ್ಲೂ ಕೂಡ ಜನರು ಕ್ರೀಡೆ ಆಡ್ತಾರೆ ಆದರೆ ಅಲ್ಲಿ ಗ್ರಾಮಗಳಲ್ಲಿ ಜಾಸ್ತಿ ಅಲ್ಲಿನ ಥರ ನಾವು ಕ್ರೀಡೆನ ಒಂದು ಥರ ಬೇರೆ ಥರ ಇರುತ್ತೆ ಅಂತಲೇ ಹೇಳ್ಬೋದು ಅಲ್ಲಿ ಜಾಸ್ತಿ ಗಿಲ್ಲಿ ದಾಂಡು ಮತ್ತೆ ಗೋಲಿ ಬುಗುರಿ ಈ ರೀತಿ ಆಟಗಳನ್ನ ಆಡ್ತಾಯಿರ್ತಾರೆ ಆದ್ರೆ ನಗರದಲ್ಲೆಲ್ಲ ಹಾಗಲ್ಲ ನಗರದಲ್ಲಿ ಯಾವ ರೀತಿ ಅಂದರೆ ಇವಾಗ ಖೋಖೋ ವಾಲಿಬಾಲು ಕ್ರಿಕೆಟ್ ಈ ರೀತಿ ಆಟಗಳು ಆಡ್ತಾರೆ ಹಾಗೂ ಅಲ್ಲಿನ ಕ್ರೀಡೆಗಳಿಗೂ ಇಲ್ಲಿನ ಕ್ರೀಡೆಗೂ ತುಂಬನೇ ವ್ಯತ್ಯಾಸ ಇದೆ ಅಂತಲೇ ಹೇಳ್ಬೋದು ಅಲ್ಲೂ ಕೂಡ ಆಡ್ತಾರೆ ಈ ರೀತಿ ಆದರೆ ಅಲ್ಲಿನ ಅವ್ರದ್ದು ಸಂಸ್ಕೃತಿ ಅವ್ರದ್ದು ಆ ರೀತಿ ಇರುತ್ತೆ ಇವಾಗ ನೋಡಿ ನೀವು ಎತ್ತಿನ ಓಟ ಆಡಿಸ್ತಾರೆ ಈ ರೀತಿ ಕ್ರೀಡೆಗಳನ್ನ ಜಾಸ್ತಿ ಆಟ ಆಡ್ತಾರೆ ಇದೆಲ್ಲ ಜಾಸ್ತಿ ನೀವು ಹಳ್ಳಿ ಸೈಡ್ ನೋಡ್ಬೋದು ನೀವು ಇವಾಗ ನೀವು ಮಂಗ್ಳೂರು ಸೈಡೆಲ್ಲ ಹೋದರೆ ಕಂಬಳ ಈ ರೀತಿ ಎಲ್ಲ ಆಟವನ್ನು ಆಡುತ್ತಾರೆ ಇದು ಒಂದು ತುಂಬ ಪ್ರಸಿದ್ಧವಾದ ಆಟ ಅಂತಲೇ ಹೇಳ್ಬೋದು ಮತ್ತೆ ಇದೇ ರೀತಿ ನೀವು ಕೇರಳ ಈ ಸೈಡೆಲ್ಲ ಹೋದರೆ ಕೂಡ ಅಲ್ಲಿ ಬೋಟಿಂದು ರೆಸೆಲ್ಲ ಮಾಡ್ತಾರೆ ನೀವು ತಮಿಳುನಾಡಿಗೆ ಹೋದರೆ ಜಲ್ಲಿ ಕಟ್ಟು ಈ ರೀತಿ ಅವ್ರದ್ದೇ ಆದ ಸಂಸ್ಕೃತಿಯ ಒಂದು ಆಟಗಳನ್ನು ಆಡುತ್ತಾರೆ ಈ ರೀತಿ ಪ್ರತಿಯೊಂದು ರಾಜ್ಯದಲ್ಲೂ ಪ್ರತಿಯೊಂದ್ ಜಿಲ್ಲೆ ಹಳ್ಳಿಗಳಲ್ಲೂ ಅವ್ರವ್ರದ್ದೇ ಆದ ಒಂದು ವೈಶಿಷ್ಟ್ಯತೆ ಇರುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿ ಈಗ ಸಿಟಿಗಳಲ್ಲಿ ಹಾಗಿರಲ್ಲ ಸಿಟಿಗಳಲ್ಲಿ ಏನೆಂದರೆ ಬರಿ ಇವರು ಇಲ್ಲಿನ ಸಿಟಿಯವರು ಆಡೋ ಆಟ ಯಾವುದೆಂದ್ರೆ ಅವರೆಲ್ಲ ಅಫೀಶಿಯಲ್ ಗೇಮ್ಗಳು ಆಡ್ತಾರೆ ಇವಾಗ ಬ್ಯಾಡ್ಮಿಂಟನು ವಾಲಿಬಾಲು ಕ್ರಿಕೆಟ್ ಈ ರೀತಿ ಆಡ್ತಾರೆ ಈ ರೀತಿ ತುಂಬನೇ ವ್ಯತ್ಯಾಸ ಇದೆ ಅಂತಲೇ ಹೇಳ್ಬೋದು